ನನಗೆ ರನ್ನಿಂಗಂದರೆ ತುಂಬ ಇಷ್ಟ ನಾನು ಚಿಕ್ಕ ವಯಸ್ಸಿಂದನೂ ನಾನು ರನ್ನಿಂಗೊಂದು ನನ್ನ ಹ್ಯಾಬಿಟ್ಟು ಮತ್ತು ಆಬಿಯಾಗಿ ಅದು ಇದೆ ಯಾಕೆಂದರೆ ನಾನು ಫಿಟ್ನೆಸ್ಗೆ ನಾನು ತುಂಬ ಒತ್ತು ನೀಡ್ತೀನಿ ಯಾಕೆಂದರೆ ನನಗೆ ಫಿಟ್ಟಾಗಿರಲು ತುಂಬ ಇಷ್ಟ ಹಾಗೂ ನಾನು ತುಂಬ ಶ್ರಮಪಡ್ತೀನಿ ಫಿಟ್ಟಾಗಿರಲು ನಾನು ದಿವ್ಸ ಬೆಳಗ್ಗೆ ಎದ್ಬಿಟ್ಟು ಐದು ಗಂಟೆಯಿಂದ ಆರು ಗಂಟೆವರೆಗೂ ನಾನು ಜಾಗಿಂಗ್ ಹೋಗ್ತೀನಿ ಇದು ಮತ್ತು ರನ್ನಿಂಗ್ ಕೂಡ ನಾನು ಮಾಡೇ ಮಾಡ್ತೀನಿ ಯಾಕೆಂದರೆ ಒಂದು ದಿವಸ ಕೂಡ ನಾನು ರನ್ನಿಂಗಿಲ್ದೆ ಇರೋಲ್ಲ ಯಾಕೆಂದರೆ ಅದು ನಮ್ಮ ಎಲ್ತಿಗೆ ಒಳ್ಳೆಯದು ನಮ್ಮ ದೇಹಕ್ಕೆ ಒಳ್ಳೆಯದು ನಮ್ಮ ಹಾರ್ಟಿಗೆ ಒಳ್ಳೆಯದು ಮತ್ತು ನಮಗೆ ಸುಂದರವಾಗಿಯೂ ಸೌಂದರ್ಯವಾಗಿರಲು ಕೂಡ ಎಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ ಕೂಡ ಎಲ್ದಿಯಾಗಿ ಕಾಣಿಸುತ್ತೆ ಎಲ್ದಿಯಾಗಿರುತ್ತೆ ಈ ರೀತಿ ನಾವು ಫಿಟ್ಟಾಗಿರಲು ಕಾರ್ಣವೇ ನನಗೆ ರನ್ನಿಂಗಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತು ನನಗೆ ರನ್ನಿಂಗಿಗೆ ರನ್ನಿಂಗಂದರೆ ಬರೀ ನಾವು ಹೋಗ್ ಓಡೋದಲ್ಲ ಅದಕ್ಕೆ ತಕ್ಕ ಹಾಗೆ ನಾವು ಶೂಸ್ ಕೂಡ ನಾವು ಧರಿಸ್ಬೇಕು ಆದ್ದರಿಂದ ನಾನು ಪೂಮಾ ಕಂಪ್ನಿ ಶೂಸನ್ನು ರನ್ನಿಂಗಿಗೆ ಯೂಸ್ ಮಾಡ್ತೀನಿ ಯಾಕಂದರೆ ಅದು ತುಂಬ ಫಿಟ್ಟಾಗಿ ಕಾಲಿಗೆ ಸೂಟಾಗುತ್ತೆ ಮತ್ತು ಅದು ಸೋಲ್ ಕೂಡ ತುಂಬ ಸಾಫ್ಟಾಗಿರುತ್ತೆ ಇನ್ನು ಒಳಗಡೆಯಿಂದ ಸಾಫ್ಟಾಗಿರುತ್ತೆ ಆಚೆಕಡೆಯಿಂದ ರಫ್ ಅದು ತುಂಬ ಆರ್ಡಾಗಿರುತ್ತೆ ಯಾವುವಿದೆ ಕಾರಣಕ್ಕೂ ಅದು ಬೇಗ ಶೂಸು ಕೆಡುವುದಿಲ್ಲ ಹರಿಯುವುದಿಲ್ಲ ಅದು ತುಂಬ ಒಳ್ಳೆಯ ಕಂಪ್ನಿ ಶೂಸಾದ್ದರಿಂದ ಅದು ತುಂಬ ಲುಕ್ಕಾಗೂ ಇರುತ್ತೆ ಮತ್ತು ತುಂಬ ಕಂಫರ್ಟೆಬಲ್ ಆಗೂ ಇರುತ್ತೆ ತುಂಬ ಸಪೋರ್ಟಿವಾಗಿರುತ್ತೆ ಗ್ರೌಂಡಲ್ಲಿ ನಾವು ಓಡ್ತಿವಂದರೆ ಹಿಂಗೆ ಮರ್ಳು ಮೇಲೂ ಓಡ್ಬೋದು ನಾವು ಮಣ್ಣ ಮೇಲೂ ಓಡ್ಬೋದು ಇಲ್ಲ ಟ್ರ್ಯಾಕ್ ಮೇಲೂ ಕೂಡ ಸಿಂತೆಟಿಕ್ ಟ್ರ್ಯಾಕ್ ಮೇಲೆ ಕೂಡ ಶೂಸನ್ನ ಹಾಕೊಂಡ್ ನಾವು ಓಡ್ಬೋದು ಆದ್ದರಿಂದ ನನ್ನ ಪೂಮಾ ಶೂಸನ್ನೇ ನಾನು ಪ್ರಿಫರ್ ಮಾಡ್ತೀನಿ ನಾನು ಮುಂಚೆ ಸತತ ನಾನು ಐದು ವರ್ಷದಿಂದ ನಾನು ಪೂಮಾ ಶೂಸನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಅದು ನಾಲ್ಕು ಐದು ವರ್ಷದಿಂದ ನಾನು ಎರಡು ಶೂಸ್ ಅಷ್ಟೆ ನಾನು ಬಳಕೆ ಮಾಡಿರೋದು ಆ ರೀತಿ ನನಗೆ ಶೂಸ್ ಬಾಳಿಕೆ ಬಂದಿದೆ ಮತ್ತು ನನ್ನ ಬಟ್ಟೆ ಕೂಡ ನಾನೂ ಪೂಮಾ ಕಂಪ್ನಿದ್ದು ಡ್ರೈ ಫಿಟ್ಟಂತ ಬರುತ್ತೆ ಅದನ್ನ ಯೂಸ್ ಮಾಡ್ತೀನಿ ಯಾಕಂದರೆ ರನ್ನಿಂಗ್ ಮಾಡ್ಬೇಕಾದ್ರೆ ತುಂಬ ನನಗೆ ಸೆಖೆ ಬರುತ್ತೆ ಈ ಬಟ್ಟೆ ಏನು ಮಾಡುತ್ತೆ ಅಂದರೆ ಅದು ಸೆಖೆ ಅಂಶನ ಅಬ್ಸರ್ವ್ ಮಾಡುತ್ತೆ ಮತ್ತು ವಾಸನೆ ಬರೋದಿಲ್ಲ ಬೇಗ ಮತ್ತು ನಿಮಗೆ ಯಾವ್ದೇ ಮೈ ಕಡಿತ ಮತ್ತು ನ್ ಪಿಂಪಲ್ಸು ರಾಶಸ್ಸು ಈ ರೀತಿ ಆ ಬಟ್ಟೇಲಿ ಚಾನ್ಸಸ್ ಕಡಿಮೆ ಇರುತ್ತೆ ಯಾಕೆಂದರೆ ಅದು ತುಂಬ ಕ್ವಾಲಿಟಿ ಆದ ಕ್ಲೋತನ್ನ ಯೂಸ್ ಮಾಡಿ ಅವರು ಪೂಮಾದವ್ರು ಮ್ಯಾನಿಫೆಕ್ಚರ್ ಮಾಡಿರ್ತಾರೆ ಆಲ್ಮೋಷ್ಟು ನಮ್ಮ ದೇಶದಲ್ಲಿ ಎಲ್ಲ ಸ್ಪೋರ್ಟ್ಮೆನ್ಗಳು ಜಾಸ್ತಿ ಪೂಮಾ ಕಂಪ್ನಿನ ಪ್ರಿಫರ್ ಮಾಡಿರ್ತಾರೆ ಯಾಕಂದರೆ ಅದು ಕ್ವಾಲಿಟಿ ಹಂಗಿರುತ್ತೆ ಆದ್ದರಿಂದ ನಾವು ಪೂಮಾ ಶೂಸನ್ನೇ ನಾನು ಪೂಮಾ ಶೂಸೇ ರನ್ನಿಂಗಿಗೆ ಯೂಸ್ ಮಾಡ್ತೀನಿ ಮತ್ತು ನಾನು ಸ್ಪೋರ್ಟ್ಸ್ಗೆ ಮತ್ತು ರನ್ನಿಂಗಿಗೆ ಶಾರ್ಟ್ಸು ಟಿ ಶರ್ಟು ಈ ಟೈಪೆಲ್ಲ ನಾನು ಪೂಮಾ ಕಂಪ್ನಿದು ಡ್ರೈ ಫಿಟ್ ಅನ್ನೋದು ಯೂಸ್ ಮಾಡ್ತೀನಿ ಇದು ನನಗೆ ತುಂಬ ಇಷ್ಟವಾದ ಶೂಸ್ ಮತ್ತು ಟಿ ಶರ್ಟು ಕ್ರೀಡಾ ಬಟ್ಟೆ